ಒಂದು ಹೊಸ ವ್ಯವಹಾರನ್ನು ಆರಂಭಿಸಲು ಅಗತ್ಯವಾದ ಕಾರ್ಯ ವಿಧಾನ ಮೊದಲು ನಾವು ಒಂದು ಯಾವುದಾದ್ರೂ ಒಂದು ಅಂಗಡಿ ಅಥವಾ ಶಾಪ್ ಹಾಕಬೇಕಾದ್ರೆ ಮೊದಲು ಮಾಡುವಂಥದ್ದು ನಮಗೆ ಬೇಕಾದ ಜಾಗ ಜಾಗ ಯಾವುದಿದೆ ಜಾಗವನ್ನು ಆ ಜಾಗಕ್ಕೆ ಜನಸಂದಣಿ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಆ ನಂತರ ನಾವು ಆ ಅಂಗಡಿ ಕಿ ಎಷ್ಟು ಬಾಡಿಗೆಯನ್ನು ಕೊಡ್ಬೋದು ಅಂತ ಹಿಡ್ಕೊಂಡು ಆ ಅಂಗಡಿಯಲ್ಲಿ ನಾವು ಅಷ್ಟು ಬಾಡಿಗೆ ಕೊಟ್ಟರೆ ಆ ಆ ಅಷ್ಟು ಪ್ರಮಾಣದ ನಮಗೆ ಬಿಸ್ನೆಸ್ ಅನ್ನು ಅಂದರೆ ವ್ಯವಹಾರನ ಮಾಡಲಿಕ್ಕೆ ಆಗ್ತದ ಅಂತ ಅನ್ನು ನೋಡಿಕೋಬೇಕು ಮತ್ತು ಇನ್ನೊಂದು ಅಂದರೆ ಅಂಗಡಿಗೆ ಕೊಡುವಂಥ ಬಾಡಿಗೆ ಅಥವಾ ಡೆಪೊಜಿ಼ಟ್ ಅಂದರೆ ಮುಂಚಿತವಾಗಿ ಕೊಡುವಂಥ ಹಣ ಅದನ್ನೆಲ್ಲಾ ಕಾಕ್ಯುಲೇಟನ್ ಅಂದರೆ ಅದನ್ನೆಲ್ಲಾ ನಾವು ಒಂದು ಲೆಕ್ಕದ ವಿವರವನ್ನು ಮಾಡಿಕೊಂಡಿರ್ಬೇಕಾಗುತ್ತೆ ಆ ನಂತರ ಎಲ್ಲ ಆದ ನಂತರ ಅಂಗಡಿಗೆ ಲೈಸಸ್ ನಾವು ಯಾವ ಬಿ ಯಾವ ವ್ಯವಹಾರನ್ನ ಮಾಡಬೇಕಂತಿರ್ತೇವ ಅದರದ್ದು ಅದು ಗ್ರಾಮ ಪಂಚಾಯತಾದ್ರೆ ಗ್ರಾಮ ಪಂಚಾಯತಿಯಿಂದ ಲೈಸನ್ಸ್ ತಗೊಳ್ಬೇಕು ಅಥವಾ ನಗರ ಸಭೆ ಆದ್ರೆ ನಗರ ಸಭೆಯಿಂದ ಲೈಸನ್ಸ್ ತಗೊಂಡು ಅದನ್ನು ನಂತರದ ಕಾರ್ಯವಿಧಾನ ಮಾಡಬೇಕು ಅಂದರೆ ಅಂಗಡಿಯ ಫರ್ನಿಚರ್ ಆಗಿರ್ಬೋದು ಅಥವಾ ಇಂಟಿರಿಯರ್ ಡಿಸೈನ್ ಆಗಿರ್ಬೋದು ಅಥವಾ ಇನ್ನ ಇನ್ನ ಇನ್ನು ಅಂತ ಹೇಳಿದರೆ ಲೈಟಿಂಗ್ಸ್ ಲೈಟಿಂಗ್ಸ್ ಕೂಡ ಮುಖ್ಯ ಆಗ್ತದೆ ಫರ್ನಿಚರ್ ಮುಖ್ಯ ಆಗ್ತದೆ ಮತ್ತು ಪೈಂಟು ಅದು ಇದು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಆ ನಂತರ ನಾವು ಯಾವ ಮೊದಲಿಗೆ ನಾವು ಯಾವ ಬಿಸ್ನೆಸ್ ಆ ಜಾಗದಲ್ಲಿ ಹಾಕು ಹಾಕಬೇಕು ಅನ್ನೋದು ನಮ್ಮ ತಲೇಲಿರುತ್ತದೆ ಈಗ ಒಂದು ಬಟ್ಟೆ ಅಂಗಡಿ ಹಾಕಬೇಕು ಅಂತಾದರೆ ನಮಗೆ ಬಟ್ಟೆನೇ ಎಲ್ಲಿ ಖರೀದಿ ಮಾಡಬೇಕು ಅದಕ್ಕೆ ಎಷ್ಟು ಬಂಡವಾಳ ಬೇಕಾಗಿರ್ಬೋದು ನಾವು ಯಾವ ರೀತಿಯ ಬಟ್ಟೆಗಳನ್ನ ಹಾಕಬೇಕು ಮಕ್ಕಳ ಬಟ್ಟೆ ಹಾಕಬೇಕಾ ಅಥವಾ ದೊಡ್ಡವರ ಬಟ್ಟೆ ಹಾಕಬೇಕಾ ಗಂಡಸರದ್ದು ಹಾಕಬೇಕಾ ಹೆಂಗಸರದ್ದು ಹಾಕಬೇಕಾ ಯಾವ ರೀತಿ ಹಾಕಬೇಕು ಹೆಂಗಸರದ್ದು ಅಂದರೆ ಸೀರೆ ಹಾಕಬೇಕಾ ಚೂಡಿದಾರ ಹಾಕಬೇಕಾ ಅಥವಾ ವೆಸ್ಟೆರ್ನ್ ಡೆಸ್ ಹಾಕಬೇಕಾ ಹಾಗೇನೆ ಮಕ್ಳದ್ ಬರುವಾಗ ಮಕ್ಳದ್ದು ಯಾವ ರೀತಿ ಹಾಕಬೇಕು ವೆಸ್ಟೆರ್ನ್ ಹಾಕ್ಬೇಕಾ ಅಥವಾ ಸಾಂಪ್ರದಾಯಿಕ ಶೈಲಿ ಹಾಕಬೇಕಾ ಯಾವ ರೀತಿ ಹಾಕಬೇಕು ಅಂತ ಬಟ್ಟೆ ಅಂಗಡಿ ಅಂತ ಹೇಳಿದ ತಕ್ಷ್ಣ ಅದಕ್ಕೆ ಒಂದು ಬಟ್ಟೆಯನ್ನು ಹಾಕಿ ನೋಡುವಂತಹ ಜಾಗವನ್ನು ಮಾಡಿ ಕೂಡ ಮಾಡಿಕೋಬೇಕು ಅದಕ್ಕೊಂದು ಬೇರೆನೇ ಒಂದು ರೂಮ್ ಮಾಡ್ಕೊಂಡು ಅದ ಚೇಂಜ್ ಮಾಡಿ ಹಾಕಿ ನೋಡುವಂಥದ್ದು ಇರಬೇಕು ಇಲ್ಲ ಅಂತಾದರೆ ಅವರು ಮನೆಗೆ ತಗೊಂಡು ಹೋಗಿ ಇದು ನಮಗೆ ಆಗೋದಿಲ್ಲ ಅಂತ ತಂದು ಕೊಡುವಂತ ಇರುತ್ತೆ ಆವಾಗ ನಮಗೆ ತುಂಬ ತಂದು ಕೊಟ್ಟಾಗ ತುಂಬ ಅದು ಅದು ಬಿಸ್ನೆಸ್ ತುಂಬ ಆ ಕಡೆ ಈ ಕಡೆ ಆಗುತ್ತೆ ಅದಕ್ಕೋಸ್ಕರ ಈ ಹೊಸ ವ್ಯವಹಾರಯೆಲ್ಲಾ ಸ್ಟಾರ್ಟ್ ಮಾಡುವಾಗ ನಾವು ಮೊದಲಿಂದನೇ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ಬೇಕಾಗುತ್ತೆ ಎಲ್ಲಿ ನಾವು ಪರ್ಚೆಸ್ ಮಾಡಬೇಕು ಎಲ್ಲಿಂದ ತಗೊಂಡು ಬರಬೇಕು ಎಲ್ಲಿಂದ ತಗೊಂಡು ಬಂದರೆ ನಮಗೆ ಎಷ್ಟಕ್ಕೆ ಮಾರ್ಬೋದು ಎಷ್ಟಕ್ಕೆ ಮಾರಿದಾಗ ಎಷ್ಟು ಲಾಭ ಬರುತ್ತೆ ಆ ರೀತಿಯ ಎಲ್ಲ ರೀತಿಯ ಕಾಕ್ಯುಲೇಷನ್ ಅಂದರೆ ಎಲ್ಲ ರೀತಿಯ ಎಲ್ಲ ರೀತಿಯಲ್ಲಿ ಎಲ್ಲ ಆಯಾಮದಲ್ಲಿ ಮಾಡಿಕೊಂಡೆ ನಾವು ಹೊಸ ಬಿಸ್ನೆಸನ್ನ ಮಾಡಿಕೊಬೇಕು ನಾನು ಅದೇ ಹೇಳಿದಾಗ ಬಟ್ಟೆ ಬಿಸ್ನೆಸ್ ಹಾಕದ ಬಟ್ಟೆ ಬಿಸ್ನೆಸ್ ಅಂತ ಹೇಳಿದಾಗ ಹೊಸ ಹೊಸ ರೀತಿಯ ಉಡುಗೆ ತೊಡುಗೆ ಬರ್ತಾಯಿರ್ತದೆ ಅದನ್ನು ನಾವು ಹೊಸ ಹೊಸ ರೀತಿಯದ್ದು ಹಾಕ್ತಾ ಇರಬೇಕು ಅದನ್ನು ಮೂವ್ಮೆಂಟ್ ಮಾಡ್ತಾನೇ ಇರಬೇಕು ಆಗ ಮಾತ್ರ ಬಟ್ಟೆ ವ್ಯವಹಾರ ಮಾಡಕಾಗುತ್ತೆ ಅದಕ್ಕೆ ಬಂಡವಾಳ ಕೂಡ ಜಾಸ್ತಿನೇ ಬೇಕಾಗ್ತದೆ ಈಗ ಬಟ್ಟೆಯ ರೀ ಬಟ್ಟೆಯ ಬಟ್ಟೆಗೆ ಎಷ್ಟು ಹಣ ಕೊಡಬೇಕು ಅಂತ ಜನ ಈಗ ಎಲ್ಲ ಆನ್ಲೈನ್ ಬಿಸ್ನೆಸ್ ಬಂದು ಜನಗಳಿಗೂ ಗೊತ್ತಿರುತ್ತೆ ಯಾವ ಯಾವ ರೀತಿಯಲ್ಲಿ ಬಟ್ಟೆಗೆ ಯಾವ ರೀತಿಯಿರ್ತದೆ ಮತ್ತು ಬಟ್ಟೆಯ ಕ್ವಾಲಿಟಿನೂ ಡಿಪೆಂಡ್ ಆಗುತ್ತೆ ಕಲರ್ ಹೋಗೋದು ಅದು ಇದು ಎಲ್ಲ ಯೋಚನೆ ಮಾಡಿಕೊಂಡೆ ನಾವು ಮಾಡಬೇಕಾಗುತ್ತೆ ಒಂದೇ ರೀತಿಯಲ್ಲಿ ಇರೋದಿಲ್ಲ ಬಟ್ಟೆ ಬಿಸ್ನೆಸ್ ಕೂಡ ಅಷ್ಟೇ ಏ ದೀಪಾವಳಿ ಟೈಮಲ್ಲಿ ತುಂಬ ತುಂಬ ಕಷ್ಟ ಅಂದ್ರ ತುಂಬ ಜನ ಬಟ್ಟೆ ತಗೊಳ್ತಾರೆ ಅದರ ನಂತರ ತುಂಬ ಡಲ್ ಆಗುತ್ತೆ ಇಲ್ಲ ಅಂದರೆ ಬೇರೆ ಟೈಮಲ್ಲಿ ಕ್ರಿಸ್ಮಸ್ ಬಂದಾಗ ಕಸ್ಟಮ್ ಅಂದರೆ ಗ್ರಾಹಕರು ತುಂಬ ಬರ್ತಾರೆ ಆವಾಗ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ಬಟ್ಟೆ ಈಗ ಮೊದ್ಲಿನ ಥರ ಅಲ್ಲ ಈಗ ದಿನನಿತ್ಯದ ಒಂದು ಇದಾಗಿದೆ ಇವಾಗ ಬಟ್ಟೆ ತಗೊಳ್ತಾ ಇರ್ತಾರೆ ಹಾಕ್ತಾ ಇರ್ತಾರೆ ಅದೊಂಥರ ಟ್ರೆಂಡ್ ಅಂತಹೇಳ್ಬೋದು ಅಂದರೆ ಅದೊಂದು ಇವಾಗ ಮೊದಲು ಏನು ಕೋಳಿ ಅಂದರೆ ತಿಂಗ್ಳಿಗೊಂದು ಸತಿನೋ ಅಥವಾ ಮಾರಿ ಹಬ್ಬ ಬ ಆದಾಗ ಮಾತ್ರ ಮಾಡ್ತಾಯಿದ್ದರು ಇವಾಗ ದಿನಾಲೂ ಮನೆಲಿ ಕೋಳಿ ಹಾಗೆನೇ ಬಟ್ಟೆನೂ ಅಷ್ಟೇ ದಿನಾಲೂ ಬಟ್ಟೆ ಹಾಕ್ತಾರೆ ಇಲ್ಲ ಅಂದರೆ ನಾ ನಾವು ಚಿಕ್ಕದಿರುವಾಗ ಹಬ್ಬಕ್ಕೆ ಮಾತ್ರ ಬಟ್ಟೆ ತೆಗಿಸಿ ಕೊಡ್ತಾರೆ ಹಬ್ಬ ಅಂದರೆ ಖುಷಿ ಅದಕ್ಕೆ ಬಟ್ಟೆ ತೆಗಿಸಿ ಕೊಡು ಇವಾಗ ಆ ಥರ ಯಾವುದು ಇಲ್ಲ ಹುಟ್ಟಿದ ಹಬ್ಬ ಬೇರೆಯವರ ಮದುವೆ ಏನೇ ಇರಲಿ ಬಟ್ಟೆ ಹೊಸ ಬಟ್ಟೆ ತಗೊಳ್ತಾರೆ ಹಾಕ್ತಾರೆ ಇದ ಮಾಡ್ತಾರೆ ಹಾಗಾಗಿ ಬಟ್ಟೆ ಬಿಸ್ನೆಸ್ ಕೂಡ ಒಂದು ಒಳ್ಳೆದೇ ಆದರೆ ಅದನ್ನು ಆರಂಭಿಸುವಾಗ ತುಂಬ ಹಂತದಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಬಟ್ಟೆನೂ ಅಷ್ಟೇ ಎಲ್ಲಿ ಮ್ಯಾನ್ಯುಫ್ಯಚರ್ ಆಗಿ ಅಲ್ಲಿಂದ ತಗೊಂಡು ಬಂದರೆ ನಮಗೆ ತುಂಬ ಕಮ್ಮಿಯಲ್ಲಿ ಸಿಗುತ್ತೆ ಆಗ ಮಾತ್ರ ನಾವು ತುಂಬ ಲಾಭ ಮಾಡೊಕಾಗತ್ತೆ ನಮ್ಮ ಗ್ರಾಹಕರನಿಗೆ ನಾವು ತುಂಬ ಅದರಲ್ಲಿ ಕನ್ಸೆಷನ್ ಎಲ್ಲ ಕೊಡೊಕಾಗುತ್ತೆ ಅದನ್ನು ಯೋಚನೆ ಮಾಡಬೇಕು ಬಟ್ಟೆ ವ್ಯವಹಾರ ಎಲ್ಲಿ ಮಾಡಿದರೆ ಯಾವ ಜಾಗದಲ್ಲಿ ಮಾಡಿದರೆ ಒಳ್ಳೆದಂತ ಯೋಚನೆ ಮಾಡಬೇಕು ಅದಕ್ಕೆ ಬೇಕಾದ ಡ್ರೆಸ್ಸಿಂಗ್ ಟೇಬಲ್ ಆಗಲಿ ಡ್ರೆಸ್ಸಿಂಗ್ ರೂಮ್ ಆಗಲಿ ಡ್ರೆಸ್ ಇಡೋದಕ್ಕೆ ಜಾಗ ಆಗಲಿ ಶೋಕೇಸ್ ಆಗಲಿ ಅಥವಾ ಟೇಬಲ್ ತೋರಿಸ್ಲಿಕ್ಕೆ ಟೇಬಲ್ ಆಗಲಿ ಎಲ್ಲ ರೀತಿಯದ್ದು ಮಾಡಿಕೊಂಡ್ರೆ ಮಾತ್ರ ಅದನ್ನು ಇದು ಮಾ ಇದನ್ನೆಲ್ಲಾ ನಾವು ಮಾಡಿಕೋಬೇಕು ಅದಕ್ಕೆ ಬಂಡವಾಳ ಕೂಡ ಅಷ್ಟೇ ಹಾಕಬೇಕಾಗುತ್ತೆ ಇದೆಲ್ಲಾ ಮಾಡಿದಾಗ ಬಟ್ಟೆ ವ್ಯವಹಾರ ಅದು ಹೊಸ ವ್ಯವಹಾರನ ಮಾಡಿಕೋಬೋದು ನಾವು ಅಂತ ಹೇಳ್ತೀನಿ